ಮೇಘನಾ ಅಂತ

ಹಲೋ ನಮಸ್ತೆ ಮೇಡಮ್ ನಾವು ಸ್ಕ್ರೀನ್ ರೈಟರ್ ನಾವೊಂದು ನಾವೊಂದು ಕತೆ ಬರೆದಿದ್ದೀವಿ ಅದನ್ನು ನಿಮ್ಗೆ ಹೇಳ್ಬೇಕಿತ್ತು ನೀವು ಯಾವಾಗ ಸಿಗ್ತೀರಾ ಮೇಡಮ್ ಹೌದು ಮೇಡಮ್ ಅಂದರೆ ಈ ಅಂದರೆ ಇತ್ತೀಚೆನೆ ನಡ್ದಿರೋ ಘಟನೆಯ ಬಗ್ಗೆ ಹೇಳಬೇಕಿತ್ತು ಅದ್ರ ಬಗ್ಗೆ ಅಂದರೆ ಕ್ರೈಮ್ ಸ್ಟೋರಿ ಯು ಇಲ್ಲಿ ಹೇಳೋಕ್ಕಾಗಲ್ಲ ಅಲ್ಲಿ ಬಂದು ಹೇಳಿ ಅಲ್ಲೆ ಡೈರೆಕ್ಟಾಗಿ ಹೇಳ್ತೀನಿ ಮೇಡಮ್ ಹಾಂ ಓಕೆ ಮ್ಯಾಮ್ ಓಕೆ ಆ್ಯಂಡ್ ಥ್ಯಾಂಕ್ ಯು ಮ್ಯಾಮ್